ಮರ ಹತ್ತುವಾಗ ಕಟ್ಟಡ ಕೆಲಸ ಮಾಡುವಾಗ ಕಬ್ಬಡ್ಡಿ ಖೊ ಖೋ ವಾಲಿಬಾಲ್ ಈ ರೀತಿ ಆಟಗಳನ್ನು ಆಡುವಾಗ ಆಕಸ್ಮಿಕವಾಗಿ ಬಿದ್ದು ಗಾಯಗೊಳ್ಳುತ್ತಾರೆ ಇಲ್ಲಿ ಪ್ರಮುಖವಾಗಿ ಗಾಯವಾಗುವುದು ಕಾಲುಗಳಿಗೆ ಮೇಲಿಂದ ಬಿದ್ದಾಗ ಕಾಲು ಮತ್ತು ಬೆನ್ನು ಮೂಳೆ ಸೇರಿದಂತೆ ಕೈಗಳಿಗೂ ಸಹ ಹಾಗೂ ತಲೆಗೂ ಸಹ ಗಾಯಗಳಾಗು ಆಗುತ್ತವೆ ಗಾಯಗಳಾಗಿ ಮೂಳೆ ಮುರಿದು ರಕ್ತಸ್ರಾವವು ಆಗುತ್ತದೆ ಆ ಸಂದರ್ಭದಲ್ಲಿ ಬಿದ್ದಾತನ ಪರಿಸ್ಥಿತಿ ತುಂಬ ಯಾತನೆಯಿಂದ ಕೂಡಿರುತ್ತದೆ ಆತ ಮೊದಲು ಬಿದ್ದ ತಕ್ಷಣ ಅಯ್ಯೋ ಎಂದು ಕೂಗಿಕೊಳ್ಳುತ್ತಾನೆ ಆಗ ನಾವು ಅಲ್ಲಿದ್ದವರು ತಕ್ಷಣ ಆತನನ್ನು ಅಲ್ಲಿಂದ ಎತ್ತಿಕೊಂಡು ಸುರಕ್ಷಿತ ಜಾಗಕ್ಕೆ ತಂದು ಮಲಗಿಸಬೇಕು ಗಾಯ ಯಾವ ಭಾಗದಲ್ಲಿ ಆಗಿದೆ ಯಾವ ಸ್ವರೂಪದಲ್ಲಿ ಇದೆ ಎಷ್ಟರ ಮಟ್ಟಿಗೆ ಮೂಳೆ ಮುರಿತ ಆಗಿದೆ ರಕ್ತಸ್ರಾವ ಎಷ್ಟು ಆಗುತ್ತಿದೆ ಎಂಬುದು ಕೈ ಇಲ್ಲ ಕಾಲವೇ ಇಲ್ಲ ಬೆನ್ನು ಮೂಳೆಯೇ ಇಲ್ಲ ತಲೆಯೇ ಎಂಬುವುದನ್ನು ಮೊದಲು ಮನದಟ್ಟು ಮಾಡಿಕೊಂಡು ಸ್ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ನಾವು ಬಿದ್ದ ತಕ್ಷಣ ಗಾಯ ಗಂಭೀರವಾಗಿದ್ದಲ್ಲಿ ಅಲ್ಲಿ ವಾಹನಗಳ ಸೌಕರ್ಯ ಇಲ್ಲದಿದ್ದ ಪಕ್ಷದಲ್ಲಿ ತಕ್ಷಣ ನಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕಾಗುತ್ತದೆ ಆಂಬುಲೆನ್ಸ್ ಬರುವ ಜಾಗ ಸುರಕ್ಷಿತವಾಗಿ ಇಲ್ಲ ಅಂತ ಹೇಳಿದರೆ ಅವು ಅಲ್ಲಿದ್ದ ಯಾವುದೋ ವಾಹನಗಳು ಇದ್ದರೆ ಅದನ್ನು ತಕ್ಷಣ ಸಾಗಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನದಲ್ಲಿ ಮೂಳೆ ಮುರಿತಕ್ಕೆ ಒಳಗಾದ ವ್ಯಕ್ತಿಯನ್ನು ಸಾಗಿಸುವುದು ಬೇಡ ಬಿದ್ದ ತಕ್ಷಣನು ಆತನಿಗೆ ಸಮಾಧಾನಪಡಿಸಿ ಬಿದ್ದ ಜಾಗದಲ್ಲಿ ರಕ್ತಸ್ರಾವವಾಗದಂತೆ ಮತ್ತು ಮೂಳೆ ಮುರಿಯದಂತೆ ಮೂಳೆ ಮುರಿದರೆ ಬಟ್ಟೆ ಕಟ್ಟುವುದು ಸೂಕ್ತ ಬೆನ್ನುಮೂಳೆ ಅಥವಾ ಕಾಲು ಮುರಿದಲ್ಲಿ ತಕ್ಷಣ ಸ್ಟ್ರೆಚ್ಚರ್ ಇಲ್ಲವೇ ಸ್ಟ್ರೆಚ್ಚರ್ ರೀತಿಯಲ್ಲಿ ಎರಡು ಕಡ್ಡಿಗಳ ನಡುವೆ ಬೆಡ್ಶೀಟ್ ಗಳನ್ನು ಕಟ್ಟಿ ಅದರ ಮೇಲೆ ಮಲಗಿಸಿ ವಾಹನಕ್ಕೆ ಸಾಗಿಸಬೇಕಾಗುತ್ತದೆ ಅಲ್ಲಿಯವರೆಗೂ ರಕ್ತಸ್ರಾವವಾಗದಂತೆ ದಾರ ಇಲ್ಲವೋ ಬಟ್ಟೆಯಿಂದ ಕಟ್ಟುವುದು ಮತ್ತು ಕೈಗೆ ಅಂದರೆ ಗಾಯವಾಗಿದಲ್ಲಿ ಬಟ್ಟೆಯನ್ನು ಕಟ್ಟಿ ಮೇಲಕ್ಕೆ ಕಟ್ಟುವುದು ಮಾಡಬೇಕಾಗುತ್ತದೆ ಕಾಲುಗಳು ಮುರಿದಲ್ಲಿ ಕಾಲಿಗೆ ಹೆಚ್ಚಿನ ಹಾನಿಯಾಗದಂತೆ ಕಡ್ಡಿಗಳನ್ನು ಕಟ್ಟಿ ಅದಕ್ಕೆ ದಾರ ಇಲ್ಲವೇ ಬಟ್ಟೆಯನ್ನು ಸುತ್ತಬೇಕಾಗುತ್ತದೆ ತಕ್ಷಣ ನಾವು ಬೇರೆ ಹಾಟೋ ಕಾರು ಟೆಂಪೋ ಈ ರೀತಿ ನಾಲ್ಕು ಚಕ್ರದ ಗಾಡಿಗಳಲ್ಲಿ ಆಸ್ಪತ್ರೆಗೆ ಕೊಂಡೊಯ್ಯಬೇಕಾಗುತ್ತದೆ ಅಲ್ಲಿವರೆಗೂ ಅಗತ್ಯವಿದ್ದಲ್ಲಿ ಆಂಬುಲೆನ್ಸ್ಗೂ ಸಹ ಹೇಳಬೇಕಾಗುತ್ತದೆ ಈ ತಕ್ಷಣ ಆ ವ್ಯಕ್ತಿಯನ್ನು ನಾವು ಆಸ್ಪತ್ರೆಗೆ ಸಾಗಿಸಿ ವೈದ್ಯರಿಗೆ ತೋರಿಸಬೇಕಾಗುತ್ತದೆ ವೈದ್ಯರು ಕೇಳುವ ಪ್ರಶ್ನೆಗಳು ಆಗ ಏನಂದರೆ ಎಷ್ಟು ದೂರ ಎತ್ತರದಿಂದ ಬಿದ್ದ ಮರದ ಮೇಲಿಂದ ಬಿದ್ದನೇ ಇಲ್ಲವೇ ಕ ಮನೆಯ ಮೇಲಿಂದ ಬಿದ್ದನೇ ಕೆಳಗಡೆ ಕಲ್ಲುಗಳು ಇತ್ತೇ ಮಣ್ಣು ಇತ್ತೇ ಬಿದ್ದ ತಕ್ಷಣ ಏನಾಯಿತು ಪ್ರಜ್ಞೆ ತಪ್ಪಿತ್ತೇ ಇಲ್ಲವೇ ಮತ್ತು ವಾಂತಿ ಆಯಿತೇ ಎಂದು ಕೇಳುವ ಪ್ರಶ್ನೆಗಳಿಗೆ ನಾವು ವೈದ್ಯರಿಗೆ ಸಕಾಲಕ್ಕೆ ಸೂಕ್ತ ಉತ್ತರವನ್ನು ಕೊಡಬೇಕಾಗುತ್ತದೆ ಆಗ ವೈದ್ಯರ ಬಳಿಗೆ ಹೋಗುವ ಮೊದಲು ಸಾದ್ಯವಸು ತಿಳಿವಳಿಕೆ ಇರುವ ಕಡೆ ಪ್ರಥಮ ಚಿಕಿತ್ಸೆ ನೀಡಿ ಮೂಲಕ ನಂತರ ನಾವು ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವುದು ಉತ್ತಮವಾಗುತ್ತದೆ ಯಾವುದೇ ಕಾರಣಕ್ಕೂ ರೋಗಿಯನ್ನು ಆ ಎದುರಿಸುವುದಾಗಲಿ ಭಯ ಭೀತಿಗೊಳುಸುವುದಾಗಲಿ ಏನೋ ಆಗಿದೆ ಎಂದು ಆತನಿಗೆ ಭಯ ಹುಟ್ಟಿಸಬಾರದು ಮತ್ತು ಜನಜಂಗುಳಿ ಸೇರದಂತೆ ನೋಡಿಕೊಳ್ಳಬೇಕು ಹಾಗೂ ಸೂಕ್ತ ಗಾಳಿ ಆಡುವಂತೆ ಮಾಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಗಾಯಕ್ಕೆ ಮಣ್ಣು ಹಾಕುವುದು ಅರಿಶಿಣ ಹಾಕುವುದು ಕಾಪಿಪುಡಿ ಹಾಕುವುದು ಈ ರೀತಿಯ ಕೆಲಸಗಳನ್ನು ಮಾಡಬಾರದು ಇದರಿಂದ ಗಾಯದ ಭಾಗದಲ್ಲಿ ನೋವಾಗುವ ಹಾಗೂ ಇನ್ಫೆಕ್ಷನ್ ಆಗುವ ಕೀವು ಕಟ್ಟುವ ಸಂದರ್ಭ ಹೆಚ್ಚಾಗುತ್ತದೆ ಅದಕ್ಕಾಗಿ ಸೂಕ್ತ ಚಿಕಿತ್ಸೆ ಮಾಡುವುದು ಉತ್ತಮ